ಈ ಪ್ರದೇಶದಾಗ ಅಂತಂದ್ರೆ ನಮ್ಮ ಪ್ರದೇಶದಾಗ ನಾವು ಸುತ್ತಮುತ್ತಲೂ ಯಾವ ಪಕ್ಷಿಗಳ್ನ ಜಾಸ್ತಿ ನೋಡಿದೆ ಅಂತಂದು ಹೇಳದ್ರೆ ಕಾಗೆ ಪಾರಿವಾಳ ಕೋಗಿಲೆ ನವಿಲು ಗಿಳಿ ಕೊಕ್ಕರೆ ಬಾತುಕೋಳಿ ಬಣ್ಣದ ಹಕ್ಕಿ ಬಿಳುವಕ್ಕಿ ಸಣ್ಣ ಬಿಳುವಕ್ಕಿಗಳು ಗೋವಕ್ಕಿ ಇಂಥ ಸುಂದರವಾದಂಥ ಪಕ್ಷಿಗಳು ನೋಡಿದೆ ಅವು ಎಷ್ಟೋ ಸುಂದರವಾಗಿ ಆಕಾಶದಲ್ಲಿ ಹಾರು ಹಾರ್ತೀವು ಆದರೆ ಈವಾಗ ಏನು ಆಗ್ಯಾದ ಅಂತ ಅಂದು ಹೇಳದ್ರೆ ಮನುಷ್ಯನ ಒಂದು ಒಂದು ದು ಒಂದು ದುರಭ್ಯಾಸಕ್ಕ ಮನುಷ್ಯ ಒಂದು ಯೂಸ್ ಮಾಡೋಂಥ ಫೋನಿಗೆ ಟವರುಗಳಗಿ ವೈರ್ಗಳಿಂದ ಅನೇಕ ವಿದ್ಯುತ್ ತಂತಿಗಳಿಂದ ಅನೇಕ ಪಕ್ಷಿಗಳು ಸಾವಪ್ತು ಸುಂದರವಾದಂಥ ಪಕ್ಷಿಗಳು ನಾವೆಷ್ಟೋ ನೋಡ್ಬೇಕು ಅಂತಂದಿನ ಪಕ್ಷಿಗಳೂ ಕಾಣಲಾರ್ದಂಗೆ ಈವಾಗ ನಮ್ಗೆ ಯಾವುದು ಭೀ ಪಕ್ಷಿಗಳು ನೋಡೋಕ್ಕೆ ಸಿಗ್ಲತ್ತಿಲ್ಲ ಎಕ್ಸಾಂಪಲ್ದಾಗ ಹೇಳ್ಬೇಕಂತಂದರ ಒಂದು ಕಾಗೆ ಒನ್ ಕಾಗೆ ಮೊದಲೆಲ್ಲ ಬರ್ಬೇ ಬರ್ಬೇಕಾದ್ರದು ಒಂದು ಶುಭ ಸಂದೇಶ ತಗೊಂಬರ್ತಿತ್ತಂತ ಆವಾಗ ಹೆಳ್ ಹಳೆಯೋರು ಹೇಳೋ ಪ್ರಕಾರ ಅಂತಂತಂದು ಹೇಳದ್ರೆ ಅದು ನೆಂಟ್ರು ಯಾರಾದರೂ ಮನಿಗೆ ಬರ್ತಾರಂತಂದು ಹೇಳದ್ರೆ ಕಾಗೆಗಳು ಮನೆ ಮ್ಯಾಲೆ ಕುಂತು ಅಳ್ತಿವ ಅಂತ ಆವಾಗ ಜನ ಅನ್ಕೊತೀರಂತ ನಮ್ಮ ಮನಿಗೆ ಇವತ್ತು ಯಾರೋ ಬರೋರರ ನಮ್ದು ಯಾರೋ ನೆಂಟ್ರು ಬರೋರರ ಸಂಬಂಧಿಕರ ಬರೋರರ ಅಂತಂದು ಹೇಳಿ ಹೇಳ್ಕೊತಿದರಂತ ಈವಾಗ ಸಂಬಂಧಿಕರು ಹೇಳಿ ಬಂದರೂ ಭೀ ಯಾರ ಮೂಲಕ ಮೊಬೈಲ್ ಮೂಲಕ ಹೇಳಿ ಬಂದರೂ ಭೀ ನಮಗಷ್ಟು ಖುಷಿ ಇರಲ್ದು ಯಾಕೆ ಅಂತಂದು ಹೇಳದ್ರೆ ಅವ್ರು ಆಲ್ರೆಡಿ ಹೇಳಿನರ ಇರ್ತಾರೆ ಆದ್ರೆ ಆ ಕಾಗೆ ಸಂದೇಶ ಏನು ಕೊಡಕ್ಕೆ ಬರ್ತಿತ್ತು ಯಾರೋ ಹೊಂಟಾರ ನಿಮ್ಮ ಮನಿಗೆ ನೀವು ರೆಡಿದಾಗ ಇರ್ರಿ ನೀವು ಸಂತೋಷಪಡಕ್ಕೆ ರೆಡಿದಾಗ ಇರ್ರಿ ಅಂಥ ಸಂತೋಷಗಳು ನಾವು ಈವಾಗ ಕಳ್ಕೊಂಡಿದೇವು ಯಾವ್ದು ಮೂಲಕ ನಾವು ಯಾವ ಸಂದೇಶ ಕಡೆಂದು ಹುಡುಕ್ತಾ ಒಂದು ಜೀವಿ ನಾವು ಪ್ರಾಣ ತೊಗೊಂಡಿದೆವೋ ಅದರ ಕಡಿಂದು ಮೊಬೈಲ್ಸು ಫೋನ್ಗಳು ಇದು ರೇಡಿಯನ್ಸ್ಗಳ್ನಿಂದ ಅನೇಕ ಪಕ್ಷಿಗಳ ಸಾವಾಗ್ಲತದ ಮತ್ತು ಅವಕ್ಕೆ ಆಹಾರ ಇಲ್ದೇ ನಾವೇ ಮನುಷ್ಯರೇ ಆಹಾರ ಚಂದನ ಸಿಗ್ಲತಿಲ್ಲ ಅಲ್ಲಿ ಪಕ್ಷಿಗಳಿಗಿ ಆಹಾರ ಅದರ ಜೀವನ ಒಂದು ಸಸಿ ಒಂದು ಒಳ್ಳೆಯ ಹಣ್ಣು ಹೂವು ಅದರ ಬದುಕೆ ಒಂದು ಬೇರೆ ಇರ್ತದೆ ಅಂಥದ್ದು ಬದಿಕಿಗ್ ನಾವೇನು ಮಾಡ್ತೇವೆ ಅದು ಇರ್ಲಾಕೇ ನಾಶ ಮಾಡ್ಲತಿದೆವು ಮತ್ತು ನಮ್ಗೆ ನಾವು ಭೀ ನಾಶ ಮಾಡ್ಕೊಲತ್ತಿದ್ದೆವು ಒಂದು ಗಿಡ ಬೆಳಸಲೇ ಒಂದು ಮರ ಬೆಳಸಲ್ಲ ಒಂದು ಸಸಿ ಬೆಳಸದ್ದಿಲ್ಲ ನಾವು ಬರೀ ನಮ್ಮ ಸ್ವಾರ್ಥನೇ ನೋಡ್ಕೊತೇವೆ ಅಷ್ಟೇ ಬೆಳೆಸೋ ಗಾರ್ಡನ್ದಾಗೆ ಒಂದು ಎರಡು ಗಿಡ ಬೆಳಸ್ದಿರ ಮನ್ಷನ ಜೀವನ ಉದ್ದಾರ ಆಯ್ತು ಅಂತ ನೋಡಲೇವು ಅಲ್ಲೊಂದು ಏನಾದರೂ ಒಂದು ರೂಮ್ ಆದ್ರೆ ನಮ್ಮದು ಬದುಕಿಗೆ ಆಗ್ತದಂತ ನಾವು ಅರ್ಥ ಮಾಡ್ಕೊತೇವೆ ನಮ್ಮ ಬದುಕಿಗೆ ಆಯಿತು ಅಂತ ನಾವು ಯೋಚನೆ ಮಾಡ್ತೇವೆ ಆದ್ರೆ ನಾವು ನಮ್ಮ ಸುತ್ತಮುತ್ತಲು ಗಿಡಗಳು ಮರಗಳು ಬೆಳೆಸಿ ನಾವು ಖುಷಿ ಹೆಂಗೆ ವ್ಯಕ್ತ ಪಡ್ಸ್ಬೇಕು ಒಂದು ಪಕ್ಷಿ ನಮ್ಮ ಎದರ್ ಓಡಾಡ್ತದೆ ಅಂತಂದು ಹೇಳದ್ರೆ ನಮ್ಮದು ಗಾ ಗಾರ್ಡನ್ದಾಗ ಎಷ್ಟು ಚಂದನ ಓಡ್ಯಾಡತದ ಅಂತಂದು ನಾವು ಖುಷಿ ಪಡಾಂಗ ಇರಬೇಕದು ಗಾರ್ಡನ್ ಅಂಥ ಹಸಿರಾದ ನಮ್ಮದು ಒಂದು ಸ್ಥಾನ ಇರಬೇಕು ಸ್ಥಳ ಇರಬೇಕು ನಮಗೆ ತಂಪಾದ ಗಾಳಿ ಸುಂದರವಾದ ಪರಿಶುದ್ಧವಾದಂಥ ಗಾಳಿ ನಮಗೆ ಸಿಗ್ಲತ್ತಿಲ್ಲ ನಾವು ಒಣ ಕೆಮಿಕಲ್ಲು ಮತ್ತು ಕಲುಷಿತವಾದ ಗಾಳಿ ನೀರು ಎಲ್ಲ ನಾವು ಒನ್ ಪೌಡರ್ ಮದ್ದು ಅಂಥವು ಯೂಸ್ ಮಾಡಿಂದೆ ಮಾಡಾತೆವ್ ಮನಷಂದು ಜೀವನಕ್ಕೆ ಭೀ ಕುಂದು ಬರ್ಲತ್ತದ ಪಕ್ಷಿಗಳ ಜೀವನಕ್ಕೆ ಭೀ ಕುಂದು ತರ್ಲತ್ತಿದೇವು ನಾವು ಒಂದು ಪಕ್ಷಿಗಳಿಗು ಭೀ ನಮಗೆ ಯಾವಾಗ ನೋಡ್ಲಕ್ಕ ಸಿಗ್ಲತಿಲ್ಲ ಯಾಕಂತ ಅಂದು ಹೇಳದ್ರೆ ಅವು ಎಲ್ಲ ಈಗ ಕಾಣೆ ಆ ಕಾಣೆ ಆಗ್ಬಿಟ್ಟಾವ ಯಾಕಂತ ಅಂದು ಹೇಳದ್ರೆ ಅವು ಇಲ್ಲ ಯಾಕೆ ಸಾವ್ಲತ್ ಸಾಯ್ಲತ್ತಾವ ಅಂತ ಅಂದು ಹೇಳದ್ರೆ ಮನ್ಷನ ದುರ ಒಂದು ದುರಾಲೋಚನೆಲಿಂದಲೇ ಅನೇಕ ಪಕ್ಷಿಗಳು ಪ್ರಾಣಿಗಳು ತನ್ ಕಾಣ ಇನ್ನೂ ತನಕ ಭೀ ನೋಡಿಲ್ಲ ಚಂದ್ರಮುಕುಟ ಅನ್ನೋ ಒಂದು ಪಕ್ಷಿ ಅದು ಎಷ್ಟು ಸುಂದರವಾಗಿತ್ತು ಇರ್ತದಂತ ಅಂದು ಹೇಳದ್ರೆ ಅದು ನೋಡಿ ಒಂದು ಹೆಣ್ಣು ನಾಚಂಗ ಇರ್ತದೆ ಅಷ್ಟು ಸುಂದರವಾದಂಥ ಒಂದು ಪಕ್ಷಿ ನಾವು ಇನ್ನೂ ತನಕ ಭೀ ನೋಡ್ಲಕ್ಕ ಆಗ್ಲತಿಲ್ಲ ನೋಡೆ ನೋಡೇ ಇಲ್ಲ ಅಂತ ಅನೇಕ ಒಂದು ಪುಟ್ಟ ಮಕ್ಳಿಗೆ ಕೇಳಬೇಕು ಯಾವ ಪಕ್ಷಿ ಅಂತ ಗೂಗಲ್ ಮಾಡಲಾ ಅಂತ ಕೇಳೊಂಥ ಪರಿಸ್ಥಿತಿ ಬಂದದ ಗೂಗಲ್ದಾಗ ನೋಡಿ ನಾವು ಅರ್ಥ ಮಾಡ್ಕೊಬೇಕು ಈ ಪಕ್ಷಿ ಇವೂ ಇದ್ದುವೇನು ಈ ಪಕ್ಷಿ ಅವೂ ಇದ್ದುವೇನು ಅಂತಂದು ಹೇಳಿ ಎಷ್ಟು ಒಂದು ಆಕಾಶದೆತ್ತರದ ಹಾರಾಂತ ಹದ್ದು ಹದ್ದು ಭೀ ಕಾಣ್ಸಲತಿಲ್ಲ ಯಾಕೆ ಅಂತಂದು ಹೇಳದ್ರೆ ಅವಕ್ಕೆ ನಾವಾಗೇ ನಾವು ಕೊಲ್ಲತ್ತಿದೆವು ನಮ್ಮದು ಸ ಒಂದು ಒಂದು ಹಸಿರಾದ ತಂಪಾದ ಒಂದು ಯಾವ್ದು ಭೀ ಒಂದು ಎನ್ವೊರಮೆಂಟೆ ನಾವು ಇಟ್ಕೊಳತಿಲ್ಲ ಮತ್ತು ನನಗೆ ನೆಚ್ಚಿನವಾದ ಯಾವ ಪಕ್ಷಿ ಅದ ಅಂತಂದ್ರೆ ಗಿಳಿ ಅದು ಎಷ್ಟು ಏನು ಚೆಂದ ಇರ್ತದೆ ಎಷ್ಟು ಚೆನ್ನಾಗಿ ಇರ್ತದೆ ಅಂತಂದ್ರೆ ಹಚ್ಚ ಹಸಿರಾಗಿ ಅದರ ಸೂಚನೆನೆ ಅದ ಏನಂತಂದು ಹೇಳದ್ರೆ ನೇಚರ್ ಒಂದು ಸುಂದರವಾಗಿ ಹ ಹಚ್ಚ ಹಸಿರಾಗಿ ಇರ್ತದೆ ಅದರ ತುಟಿ ಕೆಂಪು ಕೆಂಪಗಾಗಿ ಇರ್ತವೆ ಅದು ಎಷ್ಟು ಸುಂದರವಾದ ಪಕ್ಷಿ ಅದ ಅದನ್ನು ನೋಡಿದ್ರೆ ಎಷ್ಟು ಮುದ್ದು ಮಾಡಬೇಕಂತದ ನಾವು ಅದು ಮನ್ಷ್ಯನಿಗೆ ಎಷ್ಟು ಒಂದು ಆಕರ್ಷಿತವಾದಂಥ ಪಕ್ಷಿ ಅದಂತ ಅಂತಂದು ಹೇಳದ್ರೆ ಯಾರು ನೋಡಿ ಭೀ ಆ ಪಕ್ಷಿಗೆ ಇಷ್ಟ ಪಡಲ್ದಂಗ ಇರ್ಲಕ್ಕ ಆಗಲ್ದು ಅಷ್ಟು ಸುಂದರ ಅದ ಅದ್ರದು ಸೌಂಡು ಅದ್ರದು ಆ ಒಂದು ಹಾರುವಂಥ ಪರಿ ಅದು ಮನ್ಷರಿಗೆ ಅಟ್ಯಾಚ್ಡ್ ಆಯ್ತಂದ್ರೆ ಮನ್ಷರ ಜೊತೆ ಬೆರೆಯುವಂಥ ಪರಿ ಎಷ್ಟು ಚಂದ ಇರ್ತದೆ ಆ ಪಕ್ಷಿ ನಂಗೆ ಭಾಳ ಇಷ್ಟ ಅದು ಒಂದು ಪಕ್ಷಿ ಈವಾಗ ಈವಾಗ ನಾವು ಅಪ್ರೂಪ ಗಿಳಿಗಳು ನೋಡ್ಬೇಕು ಅಂದರೆ ಗಿಡುಗನ ಕೈಯಲ್ಲಿ ನೋಡ್ಬೇಕು ಆ ಪಕ್ಷಿಗಳು ಗಿಳಿ ನೋಡ್ಬೇಕು ಅಂತಂದು ಒಂದು ಗಿಡುಗನ ಕೈಲಿ ನೋಡ್ಬೇಕಾಗ್ತದೆ ಯಾಕೆ ಅಂತಂದು ಹೇಳದ್ರೆ ಅವರು ಒಂದು ಬಂಧನದಾಗ ಇಟ್ಕೊಂಡಿ ಅದಕ್ಕೆ ಟ್ರೈನ್ ಮಾಡಿ ಮನ್ಷರಿಂದ ಮತ್ತು ಆ ಮನ್ಷರಿಂದನೇ ಲೂಟಾಸ್ಲತಾರ್ ಅವ್ರು ಮನ್ಷರಿಂದನೇ ರತಕೊಲತಾರ್ ಅದೆಲ್ಲ ಅಂಥ ಪರಿಸ್ಥಿತಿ ನಮ್ದು ಆಗ್ಲತದ ನಾವು ಪಕ್ಷಿಗಳಿಗೆ ಹೆಂಗೆ ಚಂದ ಇಟ್ಕೊಬೇಕಂತಂದು ಯೋಚನೆ ಮಾಡಬೇಕು ಇರೋ ಈಗ ಇಲ್ದಾರ್ ಪಕ್ಷಿಗಳ ಬಗ್ಗೆ ಯೋಚನೆರ್ ಮಾಡಾಕಾಗಲ್ದು ಈಗ ಯಾವ ಪಕ್ಷಿಗಳವ ಅದರ ಬಗ್ಗೆನೇ ಯೋಚನೆ ಮಾಡಬೇಕು ಅವ್ಕೆ ಹೆಂಗೆ ಇಟ್ಕೊಬೇಕು ನಮ್ಮ ಸ ಜೊತೆ ನಮ್ಮ ನೇಚರ್ನಾಗ ನಮ್ಮದು ಸುತ್ತಮುತ್ತ ನಾವು ಹೆಂಗೆ ಬದಕ್ಲಾಕ್ಕ ಹಕ್ಕದ ಹಾಗೆ ಪಕ್ಷಿಗಳಿಗೆ ಭೀ ಬದಕ್ಲಾಕ್ಕ ಹಕ್ಕು ಕೊಡಬೇಕು ಯಾಕಂದ್ರೆ ಅದು ಒಂದು ಜೀವಿ ದೇವ್ರು ಎಲ್ಲರಿಗೆ ಜೀವ ಕೊಟ್ಟಾನ ಎಲ್ಲರ ಜೀವ್ಸೋ ಹಕ್ಕದ ಆ ಪಕ್ಷಿಗಳಿಗೆ ಭೀ ಜೀವ್ಸೋ ಹಕ್ಕದ ನಮಗೆ ಸಾಯ್ಸಲಕ ಹಕ್ಕು ಇಲ್ಲ ನಾವು ನಮ್ಮ ಸ್ವಾರ್ಥ ಕಡೆಯಿಂದ ಅವ್ಕೆ ಸಾಯ್ಸದೇವ ಅಂತಂದು ಹೇಳದ್ರೆ ಯಾರಿಗೆ ಲಾಸು ನಮಗೇ ಲಾಸ್ ಯಾರ್ದು ಅನ್ಯಾಯ ಮಾಡಿನಂಗ ನಮ್ಗೆ ನಾವು ಅನ್ಯಾಯ ಮಾಡ್ಕೊಂಡಂಗ